ನಮಸ್ಕಾರ ಹೇಳಿ ಯಾರು ಮಾತಾಡ್ತಾ ಇರೋದು

ಓಕೆ ಓಕೆ ಹಾಂ ಹಾಂ ಹಾಂ ಹಾಂ ಒಂದು ನಿಮಗೆ ಎಷ್ಟು ಮೂಟೆ ಬೇಕಾಗುತ್ತೆ ರಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಿಕ್ಕುತ್ತೆ ಎಷ್ಟು ಮೂಟೆ ಬೇಕಾಗುತ್ತೆ ಹ್ಞೂ ಕುಂಟಾಲ್ ಬಂದು ಇವಾಗ ಒಂದು ಮೂರುವರೆ ಸಾವಿರ ಇದೆ ಅದರಲ್ಲಿ ಅರ್ಧ ಅಂತಂದರೆ ಸಾವಿರದ ಏಳ್ನೂರ ಐವತ್ತು ಸಿಕ್ಕುತ್ತೆ ಹಾಗಾಗಿ ಹಾಂ ಒಳ್ಳೆಯ ರಾಗಿನೆ ಸಿಕ್ಕುತ್ತೆ ಕೆಂಪಗಿರೋ ಅಂಥದ್ದು ಸಿಕ್ಕುತ್ತೆ ಹಾಗಾಗಿ ಒಳ್ಳೆಯ ಇದು ರಾಗಿ ಚೆನ್ನಾಗಿರೋದೆಲ್ಲ ಸಿಕ್ಕುತ್ತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೊಳ್ಳೆಯ ಬೆಳೆಯನ್ನ ಬೆಳೀತಾರೆ ಆ ರೀತಿ ತೋಟದ ರಾಗಿ ಬೇಕಾಗುತ್ತಾ ಹೊಲದ ರಾಗಿ ಬೇಕಾಗುತ್ತಾ ನಿಮಗೆ ಯಾವುದು ಅಂತ ಹೇಳಿದ್ರೆ ನಾವು ಅದನ್ನು ಹರೇಂಜ್ ಮಾಡಿ ಕೊಡ್ತೀವಿ ಹಾಂ ಅಚ್ಚ ಅದು ಹಳೇ ರಾಗಿ ಆಗಿರುತ್ತೆ ಆಂ ಆ ಅದಕ್ಕೇ

ಆಂ ಸರಿ ಹಾಗಿದ್ರೆ ನಿಮಗೆ ಕೆಂಪು ರಾಗಿಯೇ ಬೇಕಾಗಿರುತ್ತೆ ಅದು ದೊಡ್ಡ ರಾಗಿ ಬೇಕಾಗಿರುತ್ತೆ ಆ ರೀತಿ ರಾಗಿ ಆದರೆ ನಾಲ್ಕು ಸಾವಿರಕ್ಕೆ ಹಾ ಸಿಕ್ಕುತ್ತೆ ನಿಮಗೆ ಐವತ್ತು ಕೆ ಜಿ ಅಂತಂತಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಂಥ ರಾಗಿನ ನಾನು ಅರೆಂಜ್ ಮಾಡಿಕೊಡ್ತೀನಿ ಎಲ್ಲಿಗೆ ತಲುಪಿಸ್ಬೇಕು ನಿಮಗೆ ಬ್ಯಾಂಗ್ಳೂರ್ಗೆ ತಲುಪಿಸ್ಬೇಕು ಆಂ ಹ್ಞೂ ಓಕೆ ಓಕೆ ಓಕೆ ಓಕೆ ಹಾಗಾದ್ರೆ ನಾನೂ ಡಿಲ್ವರಿನೇ ಮಾಡಿಸಿಕೊಡ್ತೀನಿ ನಿಮ್ಮ ತಗೊತಾರೆ ತಗೊತಾರೆ ರೇಷನ್ ಟ್ರಕ್ಕಗ್ಳು ಬರುತ್ತಲ್ವಾ ಆ ಟ್ರಕ್ಕಗಳಲ್ಲಿ ನಾವು ಹಾಕಿ ಕಳಿಸ್ತೀವಿ ನೀವು ಬೆಂಗ್ಳೂರ್ಗೆ ಹಡ್ರಸ್ಸೆಲ್ಲ ಕೊಡಿ ನನಗೆ ಸೆಂಡ್ ಮಾಡಿ ಇಡಿ ನಾನು ನಿಮಗೆ ಕೊಡ್ತೀನಿ ಆಯಿತಾ ಆದಾಗಿ ಓಕೆ ಹೌದು ನಾಳೆಯೇ ಕಳಿಸ್ಕೊಡ್ತೀನಿ ಆಯಿತಾ ಹೋ ಓಕೆ ಓಕೆ ಓಕೆ ಬಾಯ್